ನಾನು ಪಾತ್ರೆ ತೊಳೆಯಲು ಸ್ ವಿಮ್ ಸೋಪನ್ನು ಉಪಯೋಗಿಸ್ತೇನೆ ಸೊ ಸಣ್ಣ ಪಾತ್ರೆ ಆದರೆ ಬೇಗ ಕ್ಲೀನಾಗ್ತದೆ ಆದರೆ ದೊಡ್ಡ ಪಾತ್ರೆ ಆದರೆ ನಾವು ತುಂಬ ಹೊತ್ತು ತಿಕ್ಕಬೇಕಾಗ್ತದೆ ಈಗಿನ ಕಾಲದಲ್ಲಿ ಎಲ್ಲ ಸೋಪು ಅಥವಾ ಲಿಕ್ವಿಡ್ ಅಂಥದ್ದೆಲ್ಲವನ್ನು ನಾವು ಉಪಯೋಗಿಸ್ತೇವೆ ಹಿಂದಿನ ಕಾಲದಲ್ಲಿ ಈ ಬೂದಿ ಇದ್ದಿಲು ನಮ್ಮ ಅಜ್ಜಿ ತ್ ಅಜ್ಜಿ ತಾತನ ಕಾಲದಲ್ಲಿ ಬೂದಿ ಇದ್ದಿಲನ್ನು ಉಪಯೋಗಿಸ್ತಿದ್ರು ಆವಾಗ ಪಾತ್ರೆಗಳೆಲ್ಲ ತುಂಬ ಹೊಳೆಯುತ್ತಿತ್ತು ಈಗಿನ ಕಾಲದಲ್ಲಿ ಈ ಕೆಮಿಕಲೆಲ್ಲ ಬಂದು ಈ ಸೋಪ್ ಅಷ್ಟೊಂದು ಕ್ಲೀನಾಗ್ತಿಲ್ಲ ಸೊ ಮೊನ್ನೆ ನನ್ನ ಮಗನ ಬರ್ಡೆ ಇತ್ತು ನಮ್ಮ ಮನೆಯಲ್ಲಿ ಆವಾಗ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇದ್ದವು ಅದನ್ನೆಲ್ಲ ತೊಳಿಯೋಕ್ಕೆ ನಾನು ಹೋಗ್ತಾ ಇಲ್ಲ ನಾನು ಇಬ್ಬರು ಕೆಲಸದವರನ್ನು ಮಾಡಿದ್ದೆ ನಾನು ಮನೆಯಲ್ಲಿ ವಿಮ್ ಸೋಪು ಯೂಸ್ ಮಾಡ್ತೇನೆ ಸೊ ಅವರಿಗೆ ವಿಮ್ ಸೋಪು ಬೇಡ ಅವರಿಗೆ ಅಂದರೆ ನಾವು ಬೇರೆ ಸಬೀನಾ ಅದರಲ್ಲಿ ನಾವು ಪಾತ್ರೆ ತಿಕ್ತೇವಂತ ಹೇಳಿದರು ನಾನು ಸಬೀನನ ತಂದು ಕೊಟ್ಟೆ ಅದು ಅದು ತುಂಬ ಹೊತ್ತು ತಿಕ್ಕಬೇಕಾಗ್ತು ಆದರೂ ಕ್ಲೀನಾಗ್ತಿದೆ